ನನ್ನಲ್ಲಿ ಬ ಉತ್ತರ ಭಾರತೀಯ ಆಹಾರ ತುಂಬ ಇಷ್ಟವಾಗುತ್ತದೆ ಅದು ಸ್ವಾದಿಷ್ಟ ರುಚಿಯಾಗಿ ಮತ್ತು ಸುಲಭವಾಗಿ ಮಾಡಬಹುದು ಅದು ಅಂದ್ರು ದಕ್ಷಿಣ ದಕ್ಷಿಣ ಭಾರತೀಯ ಆಹಾರವನ್ನು ತುಂಬ ಸ್ವಾದಿಷ್ಟ ಮತ್ತೆ ರುಚಿಯಾಗಿರುತ್ತದೆ ಇನ್ನು ಉತ್ತರ ಉತ್ತರ ಭಾರತೀಯ ಉತ್ತರ ಭಾರತೀಯ ಆಹಾರ ಪೂರಿ ಚೋಲೆ ಬಟೋರೆ ಮತ್ತು ಚಪಾತಿ ಅದೆಲ್ಲ ಮಾಡಬಹುದು ತು ದಕ್ಷಿಣ ಭಾರತದ ಆಹಾರವನ್ನು ಇನ್ನು ಸುಲಭ ತುಂಬ ಇಷ್ಟ ಮತ್ತು ಸುಲಭವಾಗಿ ಮಾಡುವುದು ಅದನ್ನು ಬರೀ ಅದನ್ನು ತುಂಬ ರುಚಿಯಾಗಿ ಸುಲಭವಾಗಿ ಮಾಡಬಹುದು ಅದಕ್ಕೆ ನಮಗೆ ಬೇಕಾಗಿರೋದು ಸಾಮಾಗ್ರಿ ಜಾಸ್ತಿನು ಪಡೆಯೊಲ್ಲ ಅದಕ್ಕೆ ಅಕ್ಕಿ ಮತ್ತೆ ಅಕ್ಕಿನ ಆ ಅಕ್ಕಿ ಜೊತೆ ಎಲ್ಲ ತಿನ್ಬೋದು ನಾವು ದಕ್ಷಿಣ ಭಾರತ ಆಹಾರ ಸೊ ಮಸಾಲೆದೋಸೆ ಅಂತು ನನಗೆ ತುಂಬ ಇಷ್ಟ ಅದರದ್ದು ರುಚಿ ಸ್ವಾದ ಅದರ ಜೊತೆ ಪಲ್ಯನು ಮಾಡುತ್ತೀವಿ ನಾವು ಅದು ಪಲ್ಯ ಅಂತು ಇನ್ನು ಚೆನ್ನಾಗಿರುತ್ತೆ ಅದು ಮಾಡಕ್ಕು ಸುಲಭ ಪಲ್ಯದಲ್ಲಿ ನಾವು ಹಾಕಿರುವ ಸಾಮಾಗ್ರಿ ಆಲು ಆಲೂಗಡ್ಡೆ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಅರಶಿನ ಎಲ್ಲ ಒಗ್ಗರಣೆ ಮಾಡಿ ನಾವು ಮಾಡಬಹುದು ಅದಿಕ್ಕೆ ಇಡ್ಲಿ ಸಾಂಬಾರು ಅದನ್ನು ತುಂಬ ಇಷ್ಟವಾದದ್ದು ನನಗೆ ಅದು ನಾವು ಮಾಡುವ ಹೇಗೆ ವಿಧಾನ ಅಂದರೆ ಅದು ಅಕ್ಕಿನ ರಾತ್ರಿ ಅಷ್ಟ್ರಲ್ಲಿ ನೆನೆದು ನೆನೆ ಒಂದರಿಂದ ಎರಡು ಗಂಟೆ ನೆನೆಸಿ ಆಮೇಲೆ ರುಬ್ಬಿ ಅದು ಬರೋದು ಅದಕ್ಕೆ ಚೆನ್ನಾಗಿ ರುಬ್ಬಿ ನಾವು ಪೇಸ್ಟ್ ಮಾಡ್ಕೊಬೋದು ಅದು ಪೇಸ್ಟ್ ಆದಮೇಲೆ ನಾವು ಅದನ್ನು ಅದಕ್ಕೆ ಮಾಷ್ ಅಂತೀರಿ ನಾವು ಅದಕ್ಕೆ ಉದ್ದಿನ ಬೇಳೆ ಎಲ್ಲ ಹಾಕಿ ಅದಕ್ಕೆ ಸಾಂಬಾರನ್ನು ರುಚಿಸಿ ಅದರ ಜೊತೆ ಚಟ್ನಿ ಚಟ್ನಿನು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ನಾವು ಚಟ್ನಿ ಮಾಡೋಕೆ ನಮಗೆ ಕೊಬ್ಬರಿ ಮಾ ಈರುಳ್ಳಿ ಅದಕ್ಕೆ ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಮತ್ತೆ ಈ ಎಲ್ಲ ಹಾಕಿ ರುಬ್ಬಿ ರುಚಿಯಾಗಿ ಒಗ್ಗರ್ಣೆ ಮಾಡಿ ನಾವು ತಿನ್ಬೋದು ಇದು ಮತ್ತೆ ಅನ್ನದಲ್ಲಿ ಅನ್ನ ಸಾಂಬಾರು ಎಲ್ಲ ಆಹಾರವಾಗಿ ರುಚಿಯಾಗಿರುತ್ತದೆ ಇಷ್ಟಪಡ್ತೀರ ನಾನಂತು ತುಂಬ ಇಷ್ಟಡೋದು ಈ ಬಿಸಿಬೇಳೆ ಬಾತ್ ಅಂತ ಇದಕ್ಕೆ ಎಲ್ಲ ಬ ಬೇಳೆಗಳು ಮತ್ತೆ ಉದ್ದಿನ ವಡೆ ಬೇಳೆ ಬೇಳೆ ಎಲ್ಲ ಬೇಳೆ ಎಲ್ಲ ಹಾಕಿ ಅನ್ ಅಕ್ಕಿ ಹಾಕಿ ಅದಕ್ಕೆ ನಾಲ್ಕರಿಂದ ಐದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಅರ್ಶಿನದ ಪುಡಿ ಹಸಿಮೆಣ್ಸಿನ ಕಾಯಿ ಎಲ್ಲ ಹಾಕಿ ನಾವು ಎರಡರಿಂದ ನಾಲ್ಕು ಸಿ ವಿಸಿಲ್ ತಗೊಬೇಕು ಅದರಿಂದ ಅದು ಆದ್ಮೇಲೆ ತುಪ್ಪ ಹಾಕಿ ತಿಂದರೆ ತುಂಬ ಒಳ್ಳೆಯದು ಅದು ರುಚಿಯಾಗಿ ಸ್ವಾದಿಷ್ಟವಾಗಿರುತ್ತದೆ ನಮಗೆ ನಾವು ದಕ್ಷಿಣ ಭಾರತದಲ್ಲಿ ಇರುವುದು ಆಹಾರವಂತು ಸೂಪರ್ ನೀವು ಯಾ ಬಂದಿದ್ದಿರಿ ಎಲ್ಲಿ ಹೋದ್ರುನು ಇಲ್ಲಿಯೂ ಪೂರಿ ಸಿಗುತ್ತೆ ಅದರ ಜೊತೆ ಸಾಗು ಕೊಡ್ತಾರೆ ಸಾಗಂತು ಇನ್ನು ಸ ತುಂಬ ಇಷ್ಟವಾಗಿರುತ್ತದೆ ನನಗೆ ಇಷ್ಟು ಮಾಡೋಕೆ ಇಷ್ಟ ಆಗಿದೆ